ಹ್ಞೂಂ ನಮ್ಮ ರಾಜ್ಯದಾಗ ಟ್ರಾನ್ಸ್ಪೋರ್ಟ್ ಸಿಸ್ಟಮು ಈಗ ಚಲೋ ಇದೆ ಟು ಇಯರ್ಸ್ ಕೆಳಗೆ ಫುಲ್ ಬೇಕಾರ ಇದ್ದಿತ್ತು ಏನು ಹೇಳ್ಬೇಕು ಓಡ್ ಬೇಕಾರ ಹಡಿ ಇದ್ದಿತ್ತು ಒಂದೊಂದು ಗಂಟೆ ಬಸ್ಸಿಗೆ ನಿಂತಿರ್ತಿದ್ದೇವು ಬಸ್ ಸಿಗ್ತಿದ್ದಿಲ್ಲ ಹೋಗ್ಲಿಕ್ಕೆ ಕಾಲೇಜ್ ಲೇಟ್ ಆಗ್ತಿತ್ತು ಬೇರೆ ಬಸ್ ಬೇರೆ ಸಿಕ್ತಿದಿಲ್ಲ ಮನೆಗೆ ಬರ್ಲಿಕ್ಕೆ ಸೆವೆನ್ ಏಟ್ ಆಗ್ತಿತ್ತು ಬಸ್ಸಿನ ಕಡೆಗೆ ವೇಟ್ ಮಾಡಿ ಮಾಡಿ ಅಷ್ಟು ಬೇಕಾರ ಹಡಿ ಇದ್ದಿತು ಟು ಇಯರ್ಸ್ ಕೆಳಗೆ ಈಗೇನಾಗಿದೆ ಬಟ್ ಈಗ ನಮ್ಗೆ ಹೆಣ್ಮಕ್ಳಿಗೆಲ್ಲ ಫ್ರೀ ಬಸ್ ನಾವು ಎಲ್ಲಿಗೆ ಭೀ ಹೋಗಬೋದು ಗುಲ್ಬರ್ಗಕ್ಕೆ ಹೋಗ್ಬೋದು ಫ್ರೀದಾಗ ಹೋಬೇಕು ಫ್ರೀದಾಗ ಬರ್ಬೋದು ಬೆಂಗ್ಳೂರ್ಕ್ಕೆ ಹೋಗ್ಬೋದು ಫ್ರೀದಾಗ ಹೋಗಬೋದು ಫ್ರೀದಾಗ ಬರಬೋದು ಅಷ್ಟು ಚಲೋ ಆಗಿದೆ ಈಗ ನಮ್ಗೆ ಈಗ ಎಲ್ಲರೂ ನಮ್ಮ ದೋಸ್ತ್ಯರ್ದು ದೋಸ್ತರೆಲ್ಲ ಅ ಕಡೆ ಈ ಕಡೆ ಫ್ರೆಂಡ್ಸ್ ಎಲ್ಲ ಹೋಗ್ತಾರಲ್ಲ ಬಸ್ಸಿಗೆ ಹೋಗ್ತಾರೆ ಈಗ ಅವ್ರೆಲ್ಲ ಈಗ ಯಾಕೆಂದ್ರೆ ಫ್ರೀ ಆಗಿದೆಯಲ್ಲ ಯಾಕಡೆ ಭೀ ಹೋಗ್ಬೋದು ಅವರು ಎಲ್ಲಿ ಭೀ ಇಳಿ ಎಲ್ಲಿ ಭೀ ಇಳಿಸ್ಬೋದು ಅವರು ಎಲ್ಲಿ ಭೀ ಎಲ್ಲಿಗೆ ಭೀ ಹೋಗಬೋದು ಎಲ್ಲಿಗೆ ಭೀ ಬರಬೋದು ಎಲ್ಲಿಗೆ ಬರ್ಷಗಾಡನ್ಕೆ ಹೋಗಬೋದು ಪಿಕ್ನಿಕಿಗಂತೆ ದೇವ ದೇವ ಗಾಡನ್ಕೆ ಹೋಗಬೋದು ಬೀದರ್ ಕೋಟೆಗೆ ಹೋಗಬೋದು ಎಲ್ಲ ಫ್ರೀಯೇ ಅಂದ್ಕೋರಿ ಈಗ ಫ್ರೀಯೇ ಆಗಿದೆ ಫ್ರೀ ಅಂದ್ರು ಫ್ರೀ ಎಲ್ಲಿಗೆ ಭಿ ಹೋಗ್ಬೋದು ನಾವು ಏನು ಮಾಡಕಂದ್ರೆ ಹೋಗಬೋದು ಕಾಲೇಜ್ಗೆ ಹೋಗೋಕ್ಕೆ ಈಗ ಲೇಟ್ ಆಗೋಲ್ಲ ಟೈಮಿಗೆ ಕಾಲೇಜ್ಗೆ ಹೋಗ್ತಾವ ಮನೆಗೆ ಬರ್ಲಕ್ಕೆ ಈಗೇನು ಲೇಟ್ ಆಗೋಲ್ಲ ಟೈಮಿಗೆ ಮನೆಗೆ ಬರ್ತೇವೆ ಒಂದು ಅಷ್ಟು ಚಲೋ ಆಗಿದೆ ಈಗ ನಮ್ಮ ರಾಜ್ಯದಾಗೆ ಎಲ್ಲ ಟ್ರಾನ್ಸ್ಫೋರ್ ಸಿಸ್ಟಮು ಈಗ ಅಷ್ಟು ಬಾರೇ ಆಗ ಟು ಇಯರ್ಸ್ ಕೆಳಗೆ ಇಷ್ಟು ಬೇಕಾರಂತಿ ಹೇಳ್ಬಾರ್ದು ಒಂದೊಂದು ಗಂಟೆ ಎರ್ಡೆರ್ಡು ಗಂಟೆ ಬಸ್ಸಿಗೆ ವೇಟ್ ಮಾಡ್ಬೇಕು ಮತ್ತೆ ಅದು ಭೀ ಪೈಸಾ ತೀಸ್ ಪನ್ನಾಸಸ್ತಿದು ಅಲ್ಲಿಂದ ಇಲ್ಲಿಗೆ ಹೋಗೋಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕೆ ಅಷ್ಟು ರೊಕ್ಕ ಹಾಕಿ ಹೋಗಿ ಹೋಗ್ತಿದ್ದೇವು ಮತ್ತು ಅಷ್ಟು ರೊಕ್ಕ ಹಾಕಿ ಬಟ್ ಟೈಮಿಗೆ ಹೋಗ್ತಿದ್ದಿಲ್ಲ ಒಂದು ಗಂಟೆರೆ ಲೇಟ್ ಆಗ್ತಿತ್ತು ಅರ್ಧ ಗಂಟೆರೆ ಹತ್ತು ನಿಮ್ಷರ ಐದು ನಿಮ್ಷರೆ ಲೇಟ್ ಆಗ್ತಿತ್ತು ಹೋಗ್ತಿದ್ದೆವು ಮತ್ತೆ ಮನೆಗೆ ಮನೆಗೆ ಬಂದು ಮನೆಗೆ ಬರ್ಲಾಕ್ಕೆ ಅವ್ಲು ಬಸ್ಸಿಗೆ ಒಂದು ಗಂಟೆ ನಿಂತಿರ್ತಿದ್ದೇವು ಮನೆಗೆ ಬರನ್ಕೆ ಏಳು ಏಳೂವರೆ ಎಂಟು ಆಗ್ತಿತ್ತು ಮಮ್ಮಿ ಪಪ್ಪ ಎಲ್ಲ ಇಷ್ಟು ಲೇಟ್ ಮಾಡಿ ಬರ್ತಿ ಏನಂತೆ ಬೈತಿದ್ರು ಅಷ್ಟು ಖರಾಬ ಇದ್ದಿತ್ತು ಆಗ ನಮ್ಮ ರಾಜ್ಯದಾಗೆ ಟ್ರಾನ್ಸ್ಫೋರ್ ಸಿಸ್ಟಮ್ ಒಂದು ಬಸ್ ಸಿಗ್ತಿದ್ದಿಲ್ಲ ಏನೂ ಸಿಗ್ತಿದ್ದಿಲ್ಲ ಯಾಕಡೆ ಹೋದ್ರೂ ಎಲ್ಲ ತಲು ಒಂದು ಗಂಟೆ ಎರ್ಡೆರ್ಡು ಗಂಟೆ ವೇಷ್ಟೆ ಆಗ್ತಿದ್ದು ನಮ್ಮ ಟೈಮ್ ವೇಷ್ಟು ಅದು ಮತ್ತೆ ಬಸ್ ಏನು ಜಲ್ದಿ ಬರ್ತಿದ್ದಿಲ್ಲ ಈಗ ಹೋಗಿ ನಿಂತರೂ ಒಂದು ಹತ್ತು ಅದು ನಿಮ್ಷರ ಲೇಟ್ ಮಾಡ್ತದಂದರು ಓಕೆ ಅದು ಒಂದೊಂದು ಗಂಟೆ ಅರ್ಧರ್ಧ ಗಂಟೆ ಲೇಟ್ ಮಾಡ್ತಿತ್ತು ಆಗ ಟು ಇಯರ್ಸ್ ಕೆಳಗೆ ಈಗೇನು ಎಲ್ಲ ಫ್ರೀ ನಾವು ಯಾಕಡೆ ಭೀ ಹೋಗ್ಬೋದು ಯಾಕಡೆ ಭೀ ಬೆಂಗಳೂರ್ನಿಂದ ನಾವು ಹೋಗಿ ವಾಪಾಸ್ ಬರೋತನ್ಕ ನಮ್ಗೆ ಫ್ರೀ ಗುಲ್ಬರ್ಗದಿಂದ ಹೋಗಿ ವಾಪಾಸ್ ಬರೋತನ್ಕ ಫ್ರೀ ಬರ್ಷಗಾಡನ್ಕೆ ಹೋಗಬೇಕಂದ್ರೂ ಪಿಕನಿಕಿಗೆ ಫ್ರೆಂಡ್ಸ್ ಎಲ್ಲ ಅಲ್ಲಿಂದ ಅಲ್ಲಿಗೆ ಹೋಗಿ ಎಲ್ಲ ಮಾಡಿ ಮತ್ತೆ ವಾಪಾಸ್ ಬರೋತನ್ಕ ಫ್ರೀ ದೇವ ದೇವ ಗಾರ್ಡನ್ಕ್ಕೆ ಹೋಗ್ಬೇಕಂದ್ರು ಅಲ್ಲಿಂದ ಹೋಗಿ ವಾಪಾಸ್ ಬರೋತನ್ಕ ಫ್ರೀ ಅಷ್ಟು ಕಂಫರ್ಟ್ ಆಗಿದೆಯೀಗ ಫುಲ್ಲು ಏನಂತೀ ಆಗ ಟು ಇಯರ್ಸ್ ಕೆಳಗೆ ಅಷ್ಟು ಬೇಕಾರಿದ್ದಿದ್ದು ಈಗ ಇಷ್ಟು ಚಲೋ ಆಗಿದೆ ನಮ್ಮ ಟ್ರಾನ್ಸ್ಫೊರ್ ಸಿಸ್ಟಮು ಮತ್ತು ದ ನಮ್ಮ ಬೀದರ್ ಕೋಟೆಗೆ ಹೋಲಾಕ್ಕೆ ಎಲ್ಲ ತಲಿ ಈಗ ನಂಬಲ್ಲಿ ಬೀದರ್ನಾಗ ಬೀದರ್ ಕೋಡೆ ಬೀದರ್ ಕೋಟೆ ಬರ್ಷಕ ಗಾರ್ಡನ್ ದೇವ ದೇವ ಗಾರ್ಡನ್ ಎಲ್ಲಂತಲ್ಲಿ ಹೋಲಾಕ್ಕೆ ಫ್ರೀ ಹೆಂಗೆ ಆಗ ಏನಿತ್ತು ಟು ಇಯರ್ಸ್ ಕೆಳಗೆ ಒಂದು ಕಾಲೇಜಿಗೆ ಹೋಲಕ್ಕೆ ನಾಲ್ಕು ನಾಲ್ಕು ಗಂಟೆ ವೆಯ್ಟ್ ಮಾಡೋದಿತ್ತು ಈಗ ಐದು ನಿಮ್ಷದಾಗೆ ಐದು ನಿಮ್ಷದಾಗೆ ಬಸ್ ಬರ್ತದೆ ಫ್ರೀ ಒಟ್ಟು ರಾಜ್ಯದ ನಮ್ಮ ರಾಜ್ಯದಾಗ ಒಟ್ಟು ಭಾರಿ ಇದೆ ಎಲ್ಲಿಗೆ ಭೀ ಹೋಗ್ಬೇಕದು ಎಲ್ಲಿಗೆ ಭೀ ಹೋದ್ರೆ ಭೀ ನಮಗೆ ಫ್ರೀ ಎಲ್ಲಿಗೆ ಭೀನೇ ಟೂರಿಗೆ ಹೋಗ್ಲಾಕ್ಕೆ ಫ್ರೀ ನಮ್ಮ ಫ್ರೆಂಡ್ ಸರಿ ಏಂಟ್ರಕ್ಹತ್ತಲೋ ಏನ್ಹತ್ತೋಲ್ಲ ಮ ಟೂರಿಗೆ ಹೋಗಿ ಇರ್ಲಿಕ್ಕೆ ಬಸ್ಸಿನ ಖರ್ಚರೆ ಮುಗಿದ್ಹೋಯ್ತು ಅಲ್ಲೇನಾರು ತಿನ್ನೋದು ಉಣ್ಣೋದು ಅವಷ್ಟೇ ನಮ್ಗೆ ಖರ್ಚು ಇರ್ತದೆ ಹೋಗಿ ಬರೋದ್ರಾಗೆ ಫ್ರೀಯೇ ಫ್ರೀ ಅಷ್ಟು ಫ್ರೀ ಆಗಿದೆ ಈಗಿಂದೇ ಈಗಿಂದ ಟ್ರಾನ್ಸ್ಫೋರ್ ಸಿಸ್ಟಮೇ ನಮ್ಗೆ ಚಲೋ ಅದ ಟು ಇಯರ್ಸ್ ಕೆಳಗರೆ ಬೇಕಾರ ಹಡಿ ಒಂದು ಬಸ್ ಸಿಕ್ತಿದ್ದಿಲ್ಲ ಏನೂ ಸಿಕ್ತಿದ್ದಿಲ್ಲ ಹಂಗೆ ನಿಂತಿರ್ತಿದೋ ಒಂದೊಂದು ಗಂಟೆ ಎರ್ಡು ಗಂಟೆ ಈಗಿಲ್ಲದು ಹೋಗ್ತ ಬರೋ ಬರ್ಸ್ ಬಸ್ಸುಗಳು ಸಿಗ್ತಾನೇ ಸಿಗ್ಲತ್ತಾವ ಹೋಗ್ಲಿಕ್ಕೆ ಭೀ ಬರ್ಲಿಕ್ಕೆ ಭೀ ಯಾಕಡೆ ಹೋಗ್ತೆ ಅಂದರೆ ಭೀ ನಾವು ಯಾಕಡೆ ಒಯ್ದು ನಮ್ಗೆ ಯಾಕಡೆ ಬಿಡ್ಬೇಕು ಅನಿಸ್ತದೆ ಆಕಡೆ ಒಯ್ದೊಯ್ದು ನಮಗೆ ಈಗ ಬಿಡ್ತಾರೆ ನಮ್ಮ ರಾಜ್ಯದಾಗ ಇಷ್ಟು ಚಲೋ ಆಗ್ಯಾದೀಗ ಎಲಿಗೋಯ ಎಂದರೆ ಭೀ ಫ್ರೀಯೇ ಮತ್ತು ಇಲ್ಲಿಗೆ ಹೋಗೋದಿದ್ರೂ ಫ್ರೀ ಎಲ್ಲಿಗೆ ಭೀ ಹೋಗ ಭೀ ಇದರದಾಗ ಎಲ್ಲಿಗೆ ಭೀ ಹೋಗಿ ಫ್ರೀ ಬರೋಕ್ಕೆ ಹೋಲತ್ತರ ಫ್ರೀ ಬರ್ಲತ್ತರ ಭೀ ಅಷ್ಟು ಫ್ರೀ ಆಗಿದೆ ನಂಬಲ್ಲಿ ಇಲ್ಲಿಕ್ಯೇನಿತ್ತು ಫ್ರೀ ಇದ್ದಿದ್ದಿಲ್ಲ ತೋಲ್ ಕಷ್ಟ ಅಗ್ತಿದ್ದಿತ್ತು ನಮಗೆ ಒಳ್ಳೆ ನಿಂತು ವೇಟ್ ಮಾಡೋದು ನಮ್ಮ ಕಾಲೇಜ್ ಮಿಸ್ ಆಗ್ತಿತ್ತು ನಮ್ಮ ಟೀಚರ್ಸ್ ನಮ್ಮ ಲೆಕ್ಚರ್ಸ್ ನಮಗೆ ಬೈತಿದ್ರು ಇಷ್ಟು ಯಾಕೆ ಲೇಟ್ ಮಾಡಿ ಬಂದಿದ್ದಿ ಬಸ್ ಬಸ್ ಸಿಕ್ಕಿಲ್ರಿ ಅಂತಂದ್ರು ಭೀ ಬೈತಿದ್ರು ಅವ್ರು ನಮ್ದೇನು ಫೀಲಿಂಗ್ ಅರ್ಥ ಮಾಡ್ಕೊಳ್ತಿದಿಲ್ಲ ಏನಿಲ್ಲ ಬೈತಿದ್ರು ಮತ್ತೆ ಬೈಸ್ಕೊತಿದ್ದೇವು ಕೂರ್ತಿದ್ದೇವು ಈಗೇನು ಆಗಿದೆ ಅವರೆ ಈ ಈಗ ಜಶ್ಟ್ ಈಗ ಏನಾಗಿದೆ ಅವರೆ ನಾವು ಕಾಲೇಜ್ಗೆ ಹೋಗಿ ಹೋದರೂ ಪರೆಷಾನ ಆಗ್ತಾರೆ ಈಕೆ ಇಷ್ಟು ಲೇಟ್ ಮಾಡಿ ಬರೋಕೆ ಈ ಸಲ ಹೆಂಗೆ ಅಂಟಳಾ ಅಂತ ಓಡು ಬರೇ ಅದ ನಮ್ಮ ರಾಜ್ಯದಾಗ ಟ್ರಾನ್ಸ್ಫೋರ್ ಸಿಸ್ಟಮ್ ಎಲ್ಲಿ ಆಗ ಹೊರಿ ಹೊರಿ ಟೀಚರ್ಸ್ ಲೆಕ್ಚರ್ ಕೈಲೆಲ್ಲ ಬೈಸ್ಕೊ ಈಗ ಯಾರ ಕೈಲು ಬೈ ಆರಾಮು ಸರಿ ಜಲ್ದಿಗೆ ಹೋಗ್ತಾ ಜಲ್ದಿ ಮುಟ್ತೇವೆ ಮತ್ತು ಫ್ರೀ ಹೋಗ್ತೇವೆ ಫ್ರೀ ಹೋಗ್ತೇವೆ ಕ್ಲಾಸಿಗೆ ಜಲ್ದಿ ಅಟೆಂಡ್ ಆಗ್ತೇವೆ ಎಲ್ಲ ತಿಳ್ಕೊಂಡಾಗೆ ಆಗ್ತದೆ ನಮ್ಗೆ ಈಗ ನಮಗೆ ನಮ್ಮ ರಾಜ್ಯದಾಗ ಈಗ ಎಲ್ಲ ಚಲೋ ಆಗ್ಯಾದ ಪೈಲೆಕ ಖರಾಬ ಇತ್ತು ಈಗೇನು ಚಲೋ ಆಗ್ಯಾದ ಎಲ್ಲ ಯಾಕಡೆ ಭೀ ಹೋಗ್ಬೋದು ಯಾಕಡೆ ಭೀ ಬರಬೋದು ಬೆಂಗಳೂರು ಬೆಂಗ್ಳೂರಿಗೆ ಹೋಗಿ ಫ್ರೀಯಾಗೆ ಬರಬೋದ್ರಿ ಅಲ್ಲಿಗೆ ಹೋಗಿ ಇಲ್ಲಿ ಅಲ್ಲಿ ಹೋಲತ್ರುವೆ ಫ್ರೀ ಬರತ್ರವೆ ಫ್ರೀ ಆಗೇನು ಒಂದೊಂದು ಬಸ್ಸಿಗೆ ಪನ್ನಾಸು ಪನ್ನಾಸು ನೂನೂನೂರುಪಾಯಿ ತೊಗೊತಿದ್ರು ಈಗೇನ್ ಪನ್ನಾಸು ಇಲ್ಲ ನೂರಿಲ್ಲ ಫ್ರೀ ಮತ್ತು ಅವೇ ನಮಗೆ ಖರ್ಚು ತಿನ್ನೊಕ್ಕೆ ಉಣ್ಣೊಕ್ಕಾಗ್ತಾವೆ ಈಗೇನು ಒಂದು ಈಗೇನಾಗ್ಯದ ತಿನ್ನೊಕ್ಕೆ ಉಣ್ಣೊಕಾಗ್ತಿತ್ತು ಖರ್ಚಾಕ್ಕೆ ಆಗೇನು ಅಯ್ಯೋ ಅಬ್ಬೋ ನಮ್ದು ತಿನ್ನೋದು ಉಣ್ಣೋದು ಖರ್ಚು ಎಲ್ಲ ಬಸ್ಸಿಗೆ ಹಾಕೋದಿತ್ತು ಊರಿಗೆ ಹೋಗ್ಲಾಕ್ಕ ಭೀ ಒಸ್ರೊಕ್ಕ ಇಲ್ಲಿಗ ಬರ್ಲಾಕ ಭೀ ಒಸ್ರೊಕ್ಕ ಈಗ ನಮ್ಮ ರಾಜ್ಯದಾಗ ನೋಡಿರಿ ಟ್ರಾನ್ಸ್ಪೋ ಸಿಸ್ಟಮ್ ಹ್ಯಾಂಗೆ ಆಗ್ಯಾದ ಟ್ರಾನ್ಸ್ಪೋರ್ ಸಿಸ್ಟಮ್ ಫ್ರೀಯಾಗ ಬೆಂಗ್ಳೂರಿಗೆ ಹೋಗಿ ಫ್ರೀದಾಗ ಬರಬೋದು ಮತ್ತು ಅವು ಬಸ್ಸಿನ ರೊಕ್ಕನವು ಬಚ್ಚೆಸ್ತಾವ ಊಟ ತಿನ್ನೊದಕ್ಕೆಲ್ಲ ಆಗ್ತಾವು ನಮಗೆ ಈಗ ನಮ್ಮ ರಾಜ್ಯದಾಗ ಈ ತೋಲ್ ಭಾರಿ ಆಗಿನ್ನೂ ಅಷ್ಟಿದ್ದಿದ್ದಿಲ್ಲ ಈಗ ಚಲೋ ಆಗಿದೆ ಆಗಿನಕಿಂತ ಬೆಟ್ರೆ ಅಷ್ಟು ಭಾರಿ ಆಗ್ಯಾದ ಈಗ ನಮ್ಮ ರಾಜ್ಯದಾಗ ಎಲ್ಲ ಬಸ್ಸಿಂದೆಲ್ಲ ಹೋಗೋದು ಬರೋದೆಲ್ಲ ಫ್ರೀಯೇ ಆಗ್ಯಾದ ಈಗ ಟು ಇಯರ್ಸ್ ಕೆಳಗೆ ನೋ ಫ್ರೀಯೇ ಇದ್ದಿದ್ದಿಲ್ಲ ಹೋಗ್ಲಾಕ್ಕೆ ಒಂದು ಗಂಟೆ ವೆಯ್ಟ್ ಮಾಡ್ಬೇಕಿತ್ತು ಈಗೇನು ಫುಲ್ ಫ್ರೀ ಆಗ್ಯಾದ